ಬಳ್ಳಾರಿ ಜಿಲ್ಲೆಯ ಕುರಗೋಡು ಕ್ಷೇತ್ರದ ಶ್ರೀ ದೊಡ್ಡ ಬಸವೇಶ್ವರ ಜಾತ್ರೆ ಹೋಳಿ ಹುಣ್ಣಿಮೆ ಅಂದು ಭಾಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಲಕ್ಷಗಟ್ಟಲೆ ಜನ ಸೇರುತ್ತಾರೆ ಬಹು ವಿಜೃಂಭಣೆಯಿಂದ ಒಂದು ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಮತ್ತು ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂದ ಎಲ್ಲಾ ಭಕ್ತಾದಿಗಳು ಕೂಡ ಅಲ್ಲಿ ದೊಡ್ಡ ಬಸವೇಶ್ವರ ಜಾತ್ರೆಯಲ್ಲಿ ಸೇರಿಕೊಂಡು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಷ್ಟೇ ಶಿಸ್ತಿನಿಂದ ಕೂಡ ಅವರು ಅಲ್ಲಿ ಜಾತ್ರೆಯನ್ನು ನೆರ್ವೇರಿಸ್ತಾರೆ ಅದೇ ರೀತಿಯಾಗಿ ಬಳ್ಳಾರಿಯ ಬಳ್ಳಾರಿಯಲ್ಲಿರ್ತಕ್ಕಂಥ ಗ್ರಾಮ ದೇವತೆಯಾಗಿರ್ತಕ್ಕಂಥ ದುರ್ಗಾದೇವಿಯ ಒಂದು ಚಿಡಿಬಂಡಿ ಉತ್ಸವವನ್ನು ಶಿವರಾತ್ರಿಯ ಅಮಾವಾಸ್ಯೆ ಆದ ಎಂಟು ದಿವಸಕ್ಕೆ ಅಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ಸಿಡಿಬಂಡಿ ಉತ್ಸವವನ್ನು ಕೂಡ ನಡ್ಸಿ ಕೊಡ್ತಾರೆ ಅಲ್ಲಿಯು ಕೂಡ ಸುತ್ತಮುತ್ತಲಿನ ಸಾಕಷ್ಟು ಗ್ರಾಮಗಳಿಂದ ಬಂದು ಭಕ್ತಾದಿಗಳು ಅಲ್ಲಿ ಸಿಡಿಬಂಡಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಬಳ್ಳಾರಿ ಜಿ ಬಳ್ಳಾರಿ ಗ್ರಾಮದಲ್ಲಿರ್ತಕ್ಕಂಥ ಕೋಟೆಮಲ್ಲೇಶ್ವರ ಜಾತ್ರೆಯು ಕೂಡ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಅಲ್ಲಿಗು ಕೂಡ ಸಾಕಷ್ಟು ಭಕ್ತಾದ್ರು ಸೇರಿ ಅಲ್ಲಿ ಒಂದು ವಿಜೃಂಭಣೆಯಿಂದ ಕೋಟೆಮಲ್ಲೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಬಳ್ಳಾರಿ ಜಿಲ್ಲೆಯ ವಿಜಯನಗರ ಸಾಮ್ರಾಜ್ಯದ ಇರ್ತಕ್ಕಂಥ ಹಂಪಿಯಲ್ಲು ಕೂಡ ಹಂಪಿ ಉತ್ಸವ ನಡೆಯುತ್ತೆ ಅಲ್ಲಿ ಕೂಡ ಸಾಕಷ್ಟು ಜನ ಹಂಪಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಅಲ್ಲೀ ಅಲ್ಲಿನ ಎಲ್ಲ ಒಂದು ವಿಜೃಂಭಣೆಯಿಂದ ನಡಿತಕ್ಕಂಥ ಹಂಪಿ ಉತ್ಸವದಲ್ಲಿ ಸಾಕಷ್ಟು ಜನರು ಕೂಡ ವೀಕ್ಷಣೆ ಮಾಡೋದಕ್ಕೆ ಭಾಳಷ್ಟು ಸುಂದರವಾಗಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಅಲ್ಲಿಯು ಕೂಡ ಭಾಳ ಒಂದು ವಿಜೃಂಭಣೆಯಿಂದ ಹಂಪಿ ಉತ್ಸವ ಕೂಡ ನಡೆಸ್ಲಾಗುತ್ತೆ ಅದೇ ರೀತಿಯಾಗಿ ಮತ್ತು ಅಲ್ಲಿ ಗಂಗಾವತಿ ಹತ್ರ ಇರ್ತಕ್ಕಂಥ ಆನೆಗೊಂದಿಯಲ್ಲಿ ಕೂಡ ಆನೆವು ಆನೆ ಗೊಂದಿ ಉತ್ಸವವನ್ನು ಕೂಡ ಆಚರಣೆ ಮಾಡ್ತಾರೆ ಅಲ್ಲಿ ಅಂಜನಾದ್ರಿ ಬೆಟ್ಟ ಇದೆ ಅಲ್ಲಿಯು ಕೂಡ ಸಾಕಷ್ಟು ಭಕ್ತರು ಕೂಡ ಬಂದು ಅಲ್ಲಿ ಒಂದು ಅಮ್ ಆನೆಗೊಂದಿ ಉತ್ಸವವನ್ನು ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದ ತಿರುಪತಿ ದೇವಸ್ಥಾನದಲ್ಲಿ ತಿರುಮಲದಲ್ ಇರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯ ಒಂದು ದೇವಸ್ಥಾನವು ಕೂಡ ಭಾಳಷ್ಟು ನೋಡೋದಕ್ಕೆ ಭಾಳಷ್ಟು ವಿಜೃಂಭಣೆಯಿಂದ ಅಲ್ಲಿ ದಸರಾ ಸಮಯದಲ್ಲಿ ಭಾಳ ನವರಾತ್ರಿ ಉತ್ಸವವನ್ನು ನಡೆಸ್ಕೊಡ್ತಾರೆ ಅಲ್ಲಿ ಕೂಡ ನವರಾತ್ರಿ ಉತ್ಸವ ಒಂಬತ್ತು ದಿನಗಳ ಒಂದು ನವರಾತ್ರಿ ಉತ್ಸವವು ಕೂಡ ಸಾಕಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಲ್ಲಿ ಕೂಡ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ಅಲ್ಲಿನ ಒಂದು ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಳ್ತಾರೆ ಹಾಗೆ ಅಲ್ಲಿ ಮೊನ್ನೆ ಶಿವರಾತ್ರಿ ಹಬ್ಬದಂದು ಕೂಡ ಶ್ರೀಶೈಲ ಮಲ್ಲಿಕಾರ್ಜುನದಲ್ಲಿ ಕು ಶ್ರೀಶೈಲದಲ್ಲು ಕೂಡ ಮಲ್ಲಿಕಾರ್ಜುನ ಒಂದು ಭಕ್ತಾದಿಗಳು ಸಾಕಷ್ಟು ಪಾದಯಾತ್ರೆ ಮಾಡಿ ಮತ್ತು ಬಸ್ಸು ಟ್ರೈನುಗಳಿಗೆ ಹೋಗಿ ಕೂಡ ಅಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ಶಿವರಾತ್ರಿಯನ್ನು ಮಹಾಶಿವರಾತ್ರಿಯನ್ನು ಶ್ರೀಶೈಲದಲ್ಲಿ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಸಾಕಷ್ಟು ಪುಣ್ಯಕ್ಷೇತ್ರಗಳಿಗು ಕೂಡ ಭಕ್ತಾದಿಗಳ್ ಆಗಮಿಸಿ ಸಾಕಷ್ಟು ರೀತಿಯಿಂದ ಒಳ್ಳೆ ವಿಜೃಂಭಣೆಯಿಂದ ಆಚರಣೆಗಳನ್ ನಡೆಸ್ತಾರೆ ಇಲ್ಲಿ ಆಂಧ್ರ ಪ್ರದೇಶದ ಗುಳ್ಳೆಮ್ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕೂಡ ಗಾದಿಲಿಂಗೇಶ್ವರ ಜಾತ್ರೆ ನೆರವೇರಿತು ಅಲ್ಲಿ ಕೂಡ ಲಕ್ಷಾಂತರ ಜನರು ಭಕ್ತರು ಆಗಮಿಸಿ ಅಲ್ಲಿ ಒಂದು ಜಾತ್ರಾ ಮಹೋತ್ಸವವನ್ನು ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯ್ತು ಹೀಗೇ ಆ ಒಂದು ಅಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಹಾಗೆ ನಮ್ಮ ಗ್ರಾಮದಲ್ಲಿ ಕೂಡ ಒಂದು ಶ್ರೀ ಜಲಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗೆ ಶ್ರೀ ಶಿವಪ್ಪ ತಾತನವರ ಜಾತ್ರಾ ಮಹೋತ್ಸವವನ್ನು ಕೂಡ ಸಾಕಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹೀಗೆ ಪುಣ್ಯಕ್ಷೇತ್ರಗಳಿಗೆ ಕೂಡ ಸಾಕಷ್ಟು ಭಕ್ತಾದಿಗಳು ಆಗಮಿಸಿ ಒಳ್ಳೆಯ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ